ಹಾಂ ಹಲೋ ಮ್ಯಾಚ್ ನೋಡಿದೆಯಾ ಇಂಡ್ಯಾ ಮತ್ತು ಆಸ್ಟ್ರೇಲಿಯಾ ಮತ್ತೆ ಹಾಂ ನೋಡಿದೆ ಮರ್ರೆ ಒಳ್ಳೆ ಆಡಿದ್ದಾರಲ್ಲ ಗಾಯಕ್ವಾಡ್ ಎಲ್ಲ ಹೌದು ಅದೇ ಅದೇ ಮೊನ್ನೆ ವಿನ್ ಆಗ್ತಿದ್ದರು ಲಾಸ್ಟಿಗೆ ಆ ಮ್ಯಾಕ್ಸ್ವೆಲ್ ಒಂದು ಹೊಡೆದು ಹೋಯ್ತು ಅದೇ ಅದೇ ಹೌದು ಹೌದು ಮತ್ತೆ ನೀನು ಯಾವ್ದ್ರಲ್ಲಿ ನೋಡಿದ್ದು ಮೊಬೈಲಾ ನೀ ಟಿ ವಿಯಲ್ಲಿ ನೋಡೋದಿಲ್ವ ಈಗ ಹೌದು ಅಲ್ಲಾ ಅದೇ ಅದೇ ಅದೇ ಮತ್ತೆ ಈಗ ಈಗ ಅಮ್ಮನವ್ರದ್ದು ಕಿರಿಕಿರಿ ಇರ್ತದೆ ಮ್ಯಾಚ್ ನೋಡುವಾಗ ಸೀರಿಯಲ್ ಇಡ್ಲಿಕ್ಕೆ ಹೇಳ್ತರೆ ಹ್ಞೂ ಹೌದೌದು

ಹೌದು ಮತ್ತೇ ಇದು ಕ್ವಾಲಿಟಿ ಸಹ ಒಳ್ಳೆ ಇರ್ತದೆ ಹೌದು ಮತ್ತೆ ಈಗ ಜಿಯೋ ಸಿನ್ಮದಲ್ಲಿ ಎಲ್ಲ ಫ್ರೀ ಕೊಡ್ತಿದ್ದಾರಲ್ಲ ಹ್ಞೂ ಸಿನಿಮಾ ಎಲ್ಲ ಫ್ರೀ ಬರ್ತಾ ಉಂಟು ಹೌದೌದು ಅದು ಒಳ್ಳೆ ಉಂಟು ನೆಟ್ಫ್ಲಿಕ್ಸ್ ಮಾತ್ರ ಅದರಲ್ಲಿ ಸ್ವಲ್ಪ ಹಣ ಹೆಚ್ ಕಟ್ಬೇಕು ಅದಕ್ಕೆ ತಿಂಗಳಿಗೆ ಎಂಟುನೂರು ಹಾಗೇ

ಈಗ ಟಿ ವಿಯದ್ದೆಲ್ಲಾ ಟಿ ಆರ್ ಪಿ ಎಲ್ಲ ಕಮ್ಮಿ ಆಗ್ತ ಬಂತ ಉಂಟು ಹೌದೌದು ಹೌದೌದು ಮೊನ್ನೇ ಇದು ನೆಟ್ಫ್ಲಿಕ್ಸಲ್ಲಿ ಲಿಯೋ ಬಿಟ್ಟಿದ್ದಾರಲ್ಲ ನೋಡಿದೆಯಾ ಹ್ಞೂ ಒಳ್ಳೆ ಇತ್ತು ಹೌದು ಜಾನ್ ಬಿಟ್ಟರು ಹೌದು ಹೌದು ಹೌದೌದು ಹೌದ್ ಇದು ಇವೆ ಎಂತ ನೋಡುವವಾ ಮನೇಲಿ ಬರ್ತೀಯ ಮನೆಗೆ ಆಯ್ತು ಸರಿ ಇಡ್ತೇ ಹ್ಞೂ ಸರಿ